ಹಲೋ ಇದು ಮಲ್ನಾಡ್ ಫ್ರೂಟ್ ಶಾಪ್ ಅಲ್ವಾ ಸರ್ ನನಗೇ ಒಂದು ಎರಡು ಕೆ ಜಿ ಮ್ಯಾಂಗೊ ಬೇಕಾಗಿತ್ತು ಮತ್ತೆ ಬಾ ಮ್ಯಾಂಗೊ ಎರಡು ಕೆ ಜಿ ಬಾ ಮ್ಯಾಂಗೊ ಎರಡು ಕೆ ಜಿ ಬಾಳೆಹಣ್ಣು ಒಂದು ಎರಡು ಕೆ ಜಿ ಹಾಂ ಸರ್ ಇದು ಕರಿಬಾಳೆ ಇದೆಯಾ ಸರ್ ಹಾಂ ಕರಿಬಾಳೆ ತುಂಬ ತಿನ್ಲಿಕೆ ಚೆನ್ನಾಗಿರತ್ತೆ ಕರಿಬಾಳೆ ಬೇಕು ಮತ್ತೆ ಇದು ಮ್ಯಾಂಗೊ ಏನು ರೇಟ್ ಇದೆ ಸರ್ ಅದು ಯಾಕೆ ಇಷ್ತು ಜಾಸ್ತಿ ಇದೆ ಆದರೇ ಆದರೆ ನಿಮ್ಮದು ಹೆಸ್ರು ಇದೆಯಲ್ಲ ಅಂಗಡಿಗೆ ಹಂಗಾಗಿ ಫೇಮಸ್ ಅಲಾ ಸ್ವಲ್ಪ ನೋಡಿ ಹಾಕಿ ಕೊಡಿ ನಮಗೆ ಎರಡು ಕೆ ಜಿ ಮ್ಯಾಂಗೊ ಮತ್ತು ಎರಡು ಕೆ ಜಿ ಬಾಳೆಹಣ್ಣು ಬಾಳೆಹಣ್ದಲ್ಲಿ ಕರಿಬಾಳೆನೆ ಬೇಕು ಹಾಂ ನಾನು ನಿಮಿಗೆ ವಾಟ್ಸ್ಆ್ಯಪಿಗೆ ಲೊಕೇಸನ್ ಕಳಿಸ್ತೀನಿ ಕಳಿಸ್ಕೊಡಿ ಸರ್ ಓಕೆ ತ್ಯಾಂಕ್ ಯು ಸರ್ ಫ್ರೆಸ್ ಆಗಿರಬೇಕು ಫ್ರೆಸ್ ಆಗಿರಬೇಕು ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಬೇಸ್ಗಿಯಲ ಹಂಗಾಗಿ ಮಕ್ಳು ಎಲ್ಲ ತಿಂತಾರೆ ಚೆನ್ನಾಗಿ ಇರಲಿ ಕ್ವಾಲಿಟಿ ಓಕೆ ಬೇಗ ಕಳಿಸ್ಕೊಡಿ ಧನ್ಯವಾದ ಸರ್ ಧನ್ಯವಾದ